ಸರ್ ಇಲ್ಲಿ ಒಬ್ಬರು ಸತೀಶ್ ಅಂತ ಹೇಳಿ ಕಾರ್ ಡ್ರೈವರ್ ಇದ್ದಾರೆ ಅವರು ನನಗೆ ಬೇಕಿತ್ತು ಅವರು ಇಲ್ಲಿ ಎಲ್ಲಿ ಕಾರನ್ನು ನಿಲ್ಲಿಸ್ತಾರೆ ಅಂತ ನಿಮಗೆ ಗೊತ್ತಿದೆಯಾ ಯಾಕೆಂದರೆ ಕಳೆದ ಬಾರಿ ನಾನು ಮೈಸೂರಿಗೆ ಪ್ರಯಾಣ ಮಾಡಿದೆ ಅವರ ಕಾರಲ್ಲಿ ಅವರು ತುಂಬ ಒಳ್ಳೆ ಚಂದ ಮಾಡಿ ಗಾಡಿಯನ್ನು ಚಲಾಯಿಸ್ತಾರೆ ಹಾಗಾಗಿ ನನಗೆ ಕಳೆದ ಬಾರಿ ಯಾವುದೇ ತೊಂದರೆ ಆಗಲಿಲ್ಲ ಸಲೀಸಾಗಿ ನಾನು ಮೈಸೂರು ಸುತ್ತಿಕೊಂಡು ಬಂದೆ ನಮಗೆ ತುಂಬ ಒಳ್ಳೆಯ ಅನುಭವ ಆಗಿತ್ತು ಅವರ ಚಾಲನೆಯಿಂದಾಗಿ ಹಾಗೆ ಈ ಬಾರಿ ಕೂಡ ನನಗೆ ಅವರ ಒಂದು ಕಾರ್ ಬೇಕಿತ್ತು ನನಗೆ ಈ ಸಲ ಬೆಂಗಳೂರಿಗೆ ಹೋಗಲಿಕ್ಕೆ ಇದೆ ಹಾಗಾಗಿ ಅವರ ಕಾರ್ ಬುಕ್ ಮಾಡಲಿಕ್ಕಿದೆ ನಿಮಗೇನು ಗೊತ್ತಿದೆಯಾ ಅವರು ಯಾವ ಕಡೆ ಇದ್ದಾರೆ ಅವರ ಊರು ಗೊತ್ತಿದೆಯಾ ಅಥವಾ ಅವರ ಮೊಬೈಲ್ ನಂಬರ್ ನನಗೆ ಸಿಗ್ಬೋದಾ ನನಗೆ ಅರ್ಜೆಂಟಾಗಿ ಬೇಕಾಗಿದೆ